ನಾನು ಆನ್ಲೈನಲ್ಲಿ ಒಂದು ಸನ್ ಗ್ಲಾಸಸ್ಸು ಆರ್ಡರ್ ಮಾಡಿದ್ದೆ ಆ ಆರ್ಡರು ತುಂಬಾ ಬೇಗ ಬಂದ್ಬಿಡ್ತು ಅದು ಆರ್ಡರ್ ತೆಗ್ದು ನೋಡಿದ್ರೆ ಅದರಲ್ಲಿ ನನ್ನ ಸನ್ ಗ್ಲಾಸಸ್ ನಾನು ನೋಡಿದೆ ತುಂಬಾ ಖುಷಿ ಆಯಿತು ಯಾಕಂದರೆ ಅದು ಆನ್ಲೈನ್ದು ಕಂಪ್ಯೂಟರಲ್ಲಿ ನೋಡಿರೊಕ್ಕಿಂತ ಲೈವಲ್ಲಿ ತುಂಬಾ ಚೆನ್ನಾಗಿತ್ತು ಅದನ್ನು ನಾನು ನೋಡಿದೆ ಅದ್ರ ಕ್ವಾಲಿಟಿ ಬಿಲ್ಡ್ ಕ್ವಾಲಿಟಿ ಎಲ್ಲಾ ಚೆನ್ನಾಗಿತ್ತು ಮತ್ತು ಲೆನ್ಸಸ್ಸು ಅದ್ರ ಅದ್ರ ಜೊತೆ ಬ ಚೆನ್ನಾಗೇ ಇಟ್ಕೊಟ್ಟಿದ್ರು ಮತ್ತು ಅದ್ರ ಜೊತೆ ಲೆನ್ಸು ಕ್ಲೀನ್ ಮಾಡೋದು ಒಂದು ಸ್ಪ್ರೇನು ಬಂದಿತ್ತು ಮತ್ತು ಅದ್ರ ಜೊತೆ ಬಟ್ಟೆನು ಕೊಟ್ಟಿದ್ರು ಅದ್ರ ಅದ್ರದು ಒಳ್ಳೆ ಕಾಸಿಯತ್ ಅಂತಂದರೆ ಅದ್ರ ಜೊತೆ ಒಂದು ಪೌಚು ಕೂಡಾನು ಬಂದಿತ್ತು ಆ ಪೌಚು ತುಂಬಾ ಬ್ರ್ಯಾಂಡ್ ಅದು ತುಂಬಾ ಖುಷಿಯಾಯ್ತು ನನಗೆ ಅದು ಕ್ವಾಲಿಟಿ ನೋಡಿದ್ರೆ ಪೌಚಿದು ತುಂಬಾ ಒಂದು ಕಾಸ್ಟ್ಲಿ ಥರಾ ಅನಿಸ್ತಾ ಇತ್ತು ಆದರೆ ಆಲ್ಮೋಸ್ಟ್ ಅಲ್ಲಿ ಸನ್ ಗ್ಲಾಸಸ್ ತುಂಬಾ ಚೆನ್ನಾಗಿತ್ತು ಬಟ್ಟೆ ಮತ್ತು ನಾನು ಯಾವಾಗ ಸನ್ ಗ್ಲಾಸಸ್ ಹಾಕೊಂಡು ಹೊರಗಡೆ ಹೋದರೆ ತುಂಬಾ ಐ ಆಗ್ತ ಇತ್ತು ಅದರಲ್ಲಿ ಯು ವಿ ಪ್ರೊಟೆಕ್ಷನ್ ಎಲ್ಲ ಕೂಡ ಇತ್ತು ಅದರಿಂದ ಹಾಕೊಂಬೊದರಿಂದ ನನಗೆ ಬಿಸಿಲಿಗೆ ಎಷ್ಟು ಕಣ್ಣಿಗೆ ಬಂದು ಬಡಿತಾನೇ ಇರಲಿಲ್ಲಾ ಮತ್ತು ಅದರಿಂದ ತುಂಬಾ ಕಣ್ಣು ನಮಗೆ ಹಾರ್ಮ್ ಫುಲ್ ರೇಸ್ ಇಂದಾ ನಮಗೆ ಕಾಪಾಡ್ತ ಇತ್ತು ಅದು ತುಂಬಾ ನಮ್ಮ ಕಣ್ಣಿಗೆ ಕೂಲ್ ಎಫೆಕ್ಟ್ನು ಕೊಡ್ತಾ ಇತ್ತು ಅದು ತುಂಬಾ ಚೆನ್ನಾಗಿತ್ತು ಫ್ರೇಮು ಮತ್ತು ಯಾವಾಗಲೂ ಫಂಕ್ಷನ್ ಗಿಂಗ್ಷನ್ ಎಲ್ಲಾದ್ರು ಹಾಕೊಂಡೋದರೆ ತುಂಬಾ ಜನ ಅದಕ್ಕು ಇಷ್ಟಾ ಪಡ್ತಾ ಇದ್ರು ಯಾಕಂದರೆ ಅದು ತುಂಬ ಚೆನ್ನಾಗಿ ಮ್ಯಾಟ್ ಫಿನಿಶಿಂಗ್ ಸನ್ ಗ್ಲಾಸಸ್ಸಿತ್ತು ಅದರ ಕಲರ್ನೂ ಚೆನ್ನಾಗೇ ಇತ್ತು ಬ್ಲ್ಯಾಕ್ ಕಲರಾಗಿ ಇತ್ತು ಎಲ್ಲರು ಅದಕ್ಕೆ ಚೆನ್ನಾಗೇ ಕಮೆಂಟ್ ಮಾಡ್ತಿದ್ರು ಅದಕ್ಕೆ ನನ್ನ ನಾನು ಫಸ್ಟ್ ಟೈಮ್ ಮಾಡಿದಕ್ಕೋಸ್ಕರ ಅದು ನನಗೆ ತುಂಬ ನನಗೆ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇತ್ತು ಅದು ಚು ಒಳ್ಳೆ ಪ್ರೊಡಕ್ಟಾಗಿತ್ತು ಅದು ನಾನು ಆರ್ಡರ್ ಮಾಡಿದ್ದೆ ಆನ್ಲೈನಲ್ಲಿ ಒಂದು ಐದು ಸಾವಿರ ರೂಪಾಯ್ಗೆ ಆನ್ಲೈನ್ ಮಾಡಿದ್ದೆ ಬಟ್ ಅದಕ್ಕಿಂತಾನು ನನಗೆ ಕ್ವಾಲಿಟಿ ಚೆನ್ನಾಗೇ ಬಂದಿತ್ತು ಬಟ್ ಅದರದ್ದು ಏನು ಮೆಟೀರಿಯಲ್ ಇದೆ ಅದು ತುಂಬ ಚೆನ್ನಾಗಾಗಿತ್ತು ಮತ್ತು ಏನು ಸ್ವೆಟ್ ಏನು ಬಿಡ್ತಾ ಇರಲಿಲ್ಲ ಒಳ್ಳೇ ಮೆಟೀರಿಯಲ್ಲೆ ಯೂಸ್ ಮಾಡಿದ್ರು ಅದರಲ್ಲಿ ಅದು ತುಂಬಾ ಲೈಟ್ ವೆಯ್ಟ್ ಕೂಡಾ ಆಗಿತ್ತು ಅದು ಮತ್ತು ಅನ್ ಬ್ರೇಕಬಲ್ ಲೈನ್ಸಸ್ನು ಇತ್ತು ಕೆಳಗಡೆ ಬಿದ್ರೂ ಅದಕ್ಕೇನು ಆಗ್ತಾ ಇರಲಿಲ್ಲ ಅದೇ ನನಗೆ ತುಂಬ ಒಳ್ಳೆ ತುಂಬ ನನಗೆ ತುಂಬಾ ಖುಷಿ ಆಗೋಯಿತು ಯಾಕಂದರೆ ನಾನು ಪಸ್ಟ್ ಟೈಮು ಇದು ಆರ್ಡರ್ ಮಾಡಿರೋದು ಯಾವುದು ಇನ್ನೂ ತನಕ ಆರ್ಡರ್ ಮಾಡಿರಲಿಲ್ಲ ಅದಕ್ಕೆ ನನಗೆ ಪಸ್ಟ್ ಎಕ್ಸ್ಪೀರಿಯನ್ಸ್ಲ್ಲಿ ತುಂಬಾ ನನಗೆ ಇಷ್ಟವಾದ ವಸ್ತು ಅಂದರೆ ನನ್ನ ಸನ್ ಗ್ಲಾಸ್ಸ್ಸೇ ಆಗಿತ್ತು ಮತ್ತು ಅದಕ್ಕೆ ನಾನು ಒಳ್ಳೆ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮತ್ತು ಅದರಿಂದ ನನಗೆ ತುಂಬಾ ಬೆನಿಫಿಟ್ ಆಯಿತು ಯಾಕಂದರೆ ಸಮ್ಮರಲ್ಲಿ ನಾನು ಹೊರಗಡೆ ಹೋದರೆ ಅದು ನನ್ನ ಕಣ್ಣನ್ನು ಕಾಪಾಡ್ತಾ ಇತ್ತು ಮತ್ತು ಬಿಸಿಲಿನಿಂದ ಮಣ್ಣಿನಿಂದ ಗಾಳಿಯಿಂದ ಧೂಳಿನಿಂದ ಎಲ್ಲಾದ್ರಿಂದ ನನಗೆ ಕಣ್ಣು ಸೇವ್ ಮಾಡ್ತಾ ಇತ್ತು ಅದಕ್ಕೆ ನಾನು ತುಂಬಾ ಅದಕ್ಕೆ ಇಷ್ಟಪಟ್ಟಿದ್ದೆ ಅದೇ ನನ್ನ ತುಂಬ ಪಸ್ಟ್ ಪ್ರೊಡಕ್ಟ್ ಅದು ನನ್ನದು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೆ ಅದು